ಹಲ್ ಹಲೋ ಆಂ ನಾನು ಡಾಕ್ಟರೇ ನೀವು ಯಾರು ಹೌದಾ ಟ್ಯಾಬ್ಲೆಟ್ಸ್ ಏನಾದ್ರೂ ಕೊಟ್ಟಿದ್ದೆನಾ ಅದು ಟೈಮ್ ಟೈಮ್ ತಗೊತಾ ಇದ್ದೀರಾ ಹೌದಾ ನಿಮ್ಮ ಮತ್ತೆ ಏನಾದ್ರು ಕೋಲ್ಡ್ ಪದಾರ್ಥ ಏನಾದ್ರು ತಿಂದಿದ್ದಿರಾ ಅಂದರೆ ನೆನ್ಸ್ಕೊಳ್ಳಿ ಏನಾದ್ರು ಐಸ್ ಕ್ರೀಮ್ ಏನಾದ್ರೂ ತಿಂತಾ ಇದ್ದಿರಾ ಅಂತ ಹೌದಾ ಅದಕ್ಕೆ ಅನಿಸುತ್ತೆ ಮೋಶ್ಟ್ಲಿ ಕೋಲ್ಡ್ ಆಗಿರಬೇಕು ಮುಂಚೆ ಏನಾದ್ರೂ ಈ ಥರನೆ ಕೋಲ್ಡ್ ಆಗ್ತಾನೇ ಇತ್ತಾ

ಮತ್ತು ಟ್ಯಾಬ್ಲೆಟ್ಸ ಟೈಮ್ ಟೈಮ್ ತಗೊತಾ ಇದ್ದೀರಾ ಆ ಟ್ಯಾಬ್ಲೆಟನ್ನ ನೀವು ಫೋಟೋ ಹೊಡ್ದು ವಾಟ್ಸ್ಆ್ಯಪ್ ಮಾಡೋಕ್ಕಾಗುತ್ತಾ ಹ್ಞೂ ನೆಕ್ಶ್ಟ್ ವೀಕ್ ಅಂದರೆ ಒಂದು ನೆಕ್ಶ್ಟ್ ವೀಕಲ್ಲಿ ಫಿಫ್ತ್ ಇದ್ದೆ ಅದೇ ನೆಕ್ಶ್ಟ್ ವೀಕ್ ಫಿಫ್ತ್ ಫಿಫ್ತಲ್ಲಿ ಸಿಗ್ತೀನಿ ಆಂ ಸಂಜೆ ನೀವು ಐದು ಗಂಟೆಗೆ ಬಂದರೆ ಸಾಕು ಅದೇ ನೀವು ಬನ್ನಿ ಇನ್ನೂ ಒಂದು ಸ್ವಲ್ಪ ಏನಾರು ಚೆಕಪ್ ಮಾಡೋಣ ಚೆಕಪ್ ಮಾಡ್ಬಿಟ್ಟು ನೋಡ್ಬಿಟ್ಟು ಅಲ್ವಾ ಮಾತ್ರೆ ಕೊಡೊಕ್ಕಾಗೋದು ಹಾಂ ನಾವು ಇರ್ತೀನಿ ನೀವು ಬನ್ನಿ ಆಂ ಹೌದು ಮುಂಚೆಯೇ ಬಂದು ಅಲ್ಲಿ ಟೋಕನ್ಸ್ ತಗೊಳ್ಳಿ ಸಂಜೆ ಐದು ಗಂಟೆಗೆ ಓಪನ್ ಆಗಿರುತ್ತೆ ಹ್ಞೂ ಸರಿ ಹ್ಞೂ ಸರಿಯಮ್ಮ